ಹಲೋ

ಆಂ ಏನು ಕಾಲ್ ಮಾಡಿದ್ದು ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಓಕೆ ಅದೇ ನಮಗೆ ಒಂದು ಎರಡು ಕೆಜಿ ಮಾವಿನ ಹಣ್ಣು ಬೇಕಾಗಿತ್ತು ಏನು ರೇಟ್ ಏನು ಪ್ರೈಸ್ ಇದೆ ಎರಡು ಕೆಜಿ ಮಾವಿನ ಹಣ್ಣು ತಗೊಂಡರೆ ಒಂದು ಕೆಜಿ ಫ್ರೀ ಇರುತ್ತಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹೌದು ಪ್ರೈಸ್ ಏನು ಹೇಳಿಲ್ಲ ನೀವು

ಓಕೆ ಮಾವಿನ ಹಣ್ ಹೇಗೆ

ಓಕೆ ಓಕೆ ಓಕೆ ತೊ ಎರಡು ಕೆಜಿ ಅಂದರೆ ಹಂಡ್ರೆಡ್ ರುಪೀಸ್ ತೊ ಕೊಟ್ಟು ತೊಗೊಂಡರೆ ನೀವೂ ಮತ್ತೊಂದು ಕೆಜಿ ಫ್ರೀ ಕೊಡ್ತಿದೀರಾ ಓಕೆ ಓಕೆ ಓಕೆ ಸೊ ನಾಲ್ಕು ಕೆಜಿ ಬಾಳೆಹಣ್ ತೊಗೊಂಡರೆ ಐದು ಕೆಜಿ ಕೊಡ್ತೀರ ಒಂದು ಕೆಜಿ ಜಾಸ್ತಿ ಕೊಡ್ತೀರಾ ಓಕೆ ಓಕೆ ಓಕೆ ಮತ್ತೆ ಹೌದೂ ನಮಗೆ ಒಂದು ಡಿಸ್ಕೌಂಟ್ ಕೂಪನ್ ಕೊಟ್ಟಿದ್ದರು ಐದುನೂರು ರೂಪಾಯ್ಕಿಂತ ಮೇಲ್ಪಟ್ಟು ಏನಾದರೂ ತೊಗೊಂಡರೆ ಎರಡು ಕೆಜಿ ಗೋಧಿ ಹಿಟ್ಟು ಕೊಡ್ತೀವಂತ ಹೇಳಿದ್ದರು ಐದುನೂರು ರೂಪಾಯೀಕಿಂತ ಹೆಚ್ಚಿಗೆ ತಗೊಂಡರೆ ಎರಡು ಕೆಜಿ ಗೋಧಿ ಹಿಟ್ಟು ಫ್ರೀ ಕೊಡ್ತೀವಂತ ಹೇಳಿದ್ದರು ಹಾಂ ಅದೂ ಸಿಗ್ಬೋದಾ ಸರಿ ಸರಿ ಅದ್ನ ತೊಗೊಂಡ್ ತೊಗೊಂಡು ಬರ್ತೀನಿ ತಗೋಳ್ಳಿರಿ ಓಕೆ ಓಕೆ ಓಕೆ

ಓಕೆ ಓಕೆ ಓಕೆ ಬರೋಣ ಬರೋಣ